ನಾನು ಇತ್ತೀಚಿಗೆ ಒಂದು ಮೊಬೈಲ್ ಆನ್ಲೈನಲ್ಲಿ ತಕೊಂಡೆ ಅದು ಆನ್ಲೈನಲ್ಲಿ ತಕೊಂಡು ಏನು ಪ್ರಯೋಜನ ಇಲ್ಲದ ಅದು ಅದು ಚಾರ್ಜಿಗೆ ಕೂಡ ನಿಲ್ಲುವುದಿಲ್ಲ ಸರಿಯಾಗಿ ಚಾರ್ಜ್ ಕೂಡ ಇರುವುದಿಲ್ಲ ಮತ್ತು ಯಾವುದೇ ಇಂಟರ್ನೆಟ್ ಕೂಡ ಸಿಗುವುದಿಲ್ಲ ಅದಕ್ಕೆ ತುಂಬ ಬೇಜಾರಾಗಿದೆ ನನಗೆ ಅದರ ಹನ್ನೆರಡು ಸಾವಿರ ಕೊಟ್ಟಿದ್ದೇನೆ ನಾನು ಅದಕ್ಕೆ ಆದರೆ ಅದು ಈಗ ನನಗೆ ಏನು ಯೂಸ್ ಬರ್ತಾ ಇಲ್ಲ ಅದರದ್ದು ತುಂಬ ಬೇಜಾರಾಗಿದೆ ನನಗೆ ನಾನು ಅಂಗಡಿಯಲ್ಲಿ ಮತ್ತೆ ಕೇಳಿದೆ ಹೋಗಿ ಅವಾಗ ಅಂಗಡಿಯಲ್ಲಿ ಅದು ಅದರ ಬೆಲೆ ಕೂಡ ಕ ಅದಕ್ಕಿಂತ ಕಮ್ಮಿ ಇತ್ತು ಹನ್ನೆರಡು ಸಾವಿರಕ್ಕಿಂತ ಬಹಳ ಕಮ್ಮಿ ಇತ್ತು ನಾನು ಅಂಗಡಿಯಲ್ಲಿ ತಕೊಂಡಿದ್ದರೆ ಒಳ್ಳೆಯದಾಗುತ್ತಿತ್ತೋ ಏನೋ ಅಂತ ಕ್ಯಮರಾ ಕೂಡ ಕ್ಲೀಯರೇ ಕ್ಲಿಯರ್ ಆಗಿಲ್ಲ ತುಂಬ ಬೇಸರ ಬೇಚಾರ ಬೇಜಾರಾಗಿದೆ ನನಗೆ ತಕ್ ತೆಗೆದುಕೊಂಡು